ಹೇಳಿ ಹೌದು ಏನಾಗಬೇಕಿತ್ತು ಹಾಂ ಯಾವ ರೇಂಜಲ್ಲಿ ಬೇಕ್ಹೇಳಿ ಅಂದರೆ ಅಮೌಂಟ್ ಎಷ್ಟು ಪ್ರೈಸ್ ಒನ್ ಫಿಫ್ಟಿ ತೌಸಂಡಾ ಒನ್ ಫಿಫ್ಟಿ ತೌಸಂಡಾ ಫಿಫ್ಟಿ ತೌಸಂಡ್ ಬೇಕಾ ತುಂಬ ಕಾಸ್ಟ್ಲಿ ಮೊಬೈಲೆಲ್ಲ ಇದೆ ಅಂದರೆ ನೀವು ಶಾಪಲ್ಲಿ ಬಂದು ನೋಡಿದರೆ ಒಳ್ಳೆಯದಿರ್ತಿತ್ತು ಹಾಂ ಈಗ ಯುಗಾದಿ ಆಫರ್ ಇದೆ ಈಗ ಸೆವೆಂತಿಗೆ ಲಾಸ್ಟ್ ಆಗುತ್ತೆ ಬಂದು ನೋಡಿ ಇಲ್ಲಿ ರೆಡ್ಮಿ ಇದೆ ಓಪೋ ಇದೆ ವೀವೋ ಇದೆ ಹೀಗೆ ಹಲವಾರು ರೀತಿ ಮೋಡೆಲ್ಸ್ಗಳು ಬಂದಿದೆ ಹೊಸ ಹೊಸ ಮೊಡಲ್ಗಳು ಬಂದಿದೆ ಐಪೋನ್ ಬಂದಿದೆ ನಿಮ್ಗೆ ಯಾವಥರ ಬೇಕು ಸ್ಟೋರೆಜ್ ಜಾಸ್ತಿ ಇರಬೇಕಂದ್ರೆ ಹೈಪೋನ್ ತಗೊಳ್ಳಿ ಸರಿಯಾಗುತ್ತೆ

ಕೇಳಿಸ್ತಿದೆ ಮಾತಾಡಿ ಐಫೋನ್ ತಗೊಳ್ಳಿ ಐಫೋನಿಗೀಗ ಫಿಫ್ಟಿ ತೌಸಂಡ್ ಮೇಲಿದೆ ಅದು ನಿಮಗಾದ್ರೆ ಈಗ ಆಫರ್ಸ್ ಇದೆಯಲ್ಲ ಸೆವೆಂಟೀನ್ತ್ವರೆಗೆ ಒಂದು ತರ್ಟಿ ಫೈವಷ್ಟ್ರಲ್ಲಿ ಕೊಡ್ತೀವಿ ಕಮ್ಮಿ ಸಿಗ ತರ್ಟಿ ಫೈಗಿಂತ ಕಮ್ಮಿ ಬೇಕಾ ಅದಕ್ಕಿಂತ ಕಮ್ಮಿ ನಾವು ಕೊಡೋದಿಲ್ಲ ಯಾವ ಶೋಪಲ್ಲು ಕೊಡೊಲ್ಲ ಆಫರ್ ಅದೆ ಫಿಫ್ಟಿ ತೌಸಂಡಿಂದ ತರ್ಟಿ ಫೈವ್ ಮಾಡೋಗಂತೆ ಇನ್ನು ಎಷ್ಟು ಆಫರ್ ಬೇಕು ನಿಮಗೆ ಇನ್ನು ಕಮ್ಮಿ ಬೇಕೆಂದ್ರೆ ನೀವು ಬೇರೆ ಬ್ರಾಂಚಿಗೆ ಹೋಗ್ ಕೇಳಿದರೆ ಒಳ್ಳೆಯದು ಇಷ್ಟು ಕಮ್ಮಿಅಮೌಂಟಿಗೆ ಐಫೋನ್ ಯಾರು ಕೊಡೊಲ್ಲ ನಮ್ದು ಸ್ಯಾಮ್ಸಂಗ್ ತಗೊಳ್ಳಿ ಅದ್ರಲ್ಲಿ ಸ್ಟೋರೇಜ್ ಜಾಸ್ತಿ ಇದೆ ಫೋರ್ ಪಾಯಿಂಟ್ ಏಯ್ಟ್ ಅಷ್ಟು ಫೋಟೋಸ್ ಎಲ್ಲ ಇಟ್ಕೊಬೋದು ಎಷ್ಟು ತುಂಬ ಫೋಟೋಸ್ ಇಟ್ಕೊಬೋದು ನೆಕ್ಸ್ಟು ಜಾಸ್ತಿ ವೈಫೈ ಎಲ್ಲ ಕನೆಕ್ಟ್ ಮಾಡ್ಕೊಬೋದು ಮತ್ತೆ ನೆಕ್ಸ್ಟು ಡಾಟಾ ಎಲ್ಲ ಖಾಲಿ ಆಗೋದಿಲ್ಲ ಒನ್ ರಿಚಾರ್ಜ್ ಒಂದು ಮಂತಿಗೆ ಹಾಕ್ಸಿರೆ ಅದು ಫೋರ್ ಮಂತ್ ಬರುತ್ತೆ ಆ ಥರ ನಾವು ಆ ಥರ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದೀವಿ ಸೆವೆಂಟೆನ್ತ್ವರೆಗೆ ಮಾತ್ರ ಈ ಥರ ಆಫರ್ಸೆಲ್ಲ ಇರುತ್ತೆ ತಗೊತೀರಾ ನೀವು ನೋಡಿ ಈ ಥರ ಆಫರ್ ಬಿಟ್ರೆ ನೆಕ್ಸ್ಟ್ ನಿಮಗೆ ಈ ಥರ ಆಫರ್ ಸಿಗೊಲ್ಲ ಇದೆ ಲಾಸ್ಟು ತುಂಬ ಚೆನ್ನಾಗಿದೆ ಮಾಡಲ್ಸ್ ಎಲ್ಲ ಬಂದು ನೋಡಿ ಒಂದುಸಾರಿ ತಗೊಳ್ಳಿ ನಮ್ಮ ಶೋಪಿಗಿಂತ ನೀವು ಬೇರೆ ಶಾಪಲ್ಲಿ ತಗೊತೀರ ಅಂದರೆ ಅಲ್ಲಿ ಎಲ್ಲ ಕಾಸ್ಟ್ಲಿ ನೀವಿಲ್ಲೆ ತಗೋಬೇಕು ನೀವು ತಗೊತೀರ ಇಲ್ಲವಾ ಕರೆಕ್ಟಾಗಿ ಹೇಳಿ ಸರಿ ಆಯಿತು ಫೋನ್ ಮಾಡಿ ಮತ್ತೆ